ಹಾನ್ಲೈನ್ ಶಾಪಿಂಗ್ ಅಂತಂದರೆ ನಮ್ಗೆ ಏನಾದ್ರು ವಸ್ತು ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕು ಒಂದು ಟೌನ್ಗೆ ಹೋಗ್ಬೇಕು ಹುಡ್ಕಾಡ್ಬೇಕು ಆ ಅಂಗ್ಡಿಲಿದ್ಯಾ ಈ ಅಂಗಡಿಲಿದ್ಯಾ ಎಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ಹುಡ್ಕಾಡ್ಬೇಕು ಅದ್ರ ಬದಲು ಆನ್ಲೈನಲ್ಲಿ ಬುಕ್ ಮಾಡ್ಬಿಟ್ಟ್ರೆ ಆನ್ಲೈನಲ್ಲಿ ಸೀದಾ ಮನೆ ತಂಕ್ ತಂದುಕೊಡ್ತಾರವ್ರು ನಾವೇನು ಹಣ ಕೊಡಬೇಕಾಗಿಲ್ಲ ಫಶ್ಟು ಬುಕ್ ಮಾಡ್ಬಿಟ್ರೆ ಆಮೇಲೆ ಅದನ್ನ ತಗೊಂಡು ಬಂದು ಡೆಲಿವರಿ ಬಾಯ್ ಬಂದುಬಿಟ್ಟು ಮನೆ ಹತ್ತಿರ ಬಂದುಬಿಟ್ಟು ಕೇಳ್ತಾರೆ ಅಮ್ಮ ನೀವು ಇಂಥ ಸಾಮಾನು ಬುಕ್ ಮಾಡಿದ್ದೀರಿ ಅದು ಬಂದಿದೆ ಅದಕ್ಕಿಷ್ಟು ದುಡ್ಡಾಗುತ್ತೆ ಅದು ಕೊಡಿ ಅಂತಾರೆ ಆವಾಗ ಆ ದುಡ್ಡನ್ನ ನಾವು ಕ್ಯಾಶ್ ಆದರೂ ಕೊಡ್ಬೋದು ಫೋನ್ಪೇ ಆದ್ರು ಮಾಡ್ಬೋದು ಮಾಡ್ಬಿಟ್ಟ್ರೆ ಅವರು ಕರೆಕ್ಟಾಗಿ ನಮಗೆ ನಮ್ಮ ಸಾಮಾನು ನಾವು ಬುಕ್ ಮಾಡಿರೋ ಅಂಥದ್ದು ನಮ್ಗೆ ಕೊಟ್ಟುಬಿಟ್ಟು ಹೋಗ್ತಾರೆ ಇನ್ನೊಂದು ವಿಷಯ ಹೇಗಪ್ಪ ಅಂತಂದರೆ ಅವರು ಬಂದಿರ್ತದೆ ತಂದುಕೊಡಲ್ಲ ಅಡ್ರೆಸ್ಸ್ ಗೊತ್ತಾಗದೆ ಇರ್ಬೋದು ಅಥವಾ ರೋಡ್ ಲೊ ಗೊತ್ತಾಗದೆ ಇರ್ಬೋದು ಅಥವಾ ಆ ಸಾಮಾನು ಇಲ್ಲದೆ ಇರ್ಬೋದು ಹಾಗಾಗಿ ನಾವು ಕಾಯಬೇಕಾದೈತೆ ಅವಾಗ ಅದೊಂಥರ ಕಷ್ಟಾನು ಆಗ್ತದೆ ಆದ್ರ್ ಆನ್ಲೈನು ಒಳ್ಳೆಯದೆ ಯಾವ ಯಾವ ಯಾವ ತುಂಬ ಚೆನ್ನಾಗಿದಾವೆ ಆನ್ಲೈನ್ ಮುಖಾಂತರ ಎಲ್ಲ ಸಾಮಾನು ತರಿಸ್ಕೊಬೋದು ಏನು ಬೇಕಾದ್ರೂ ಏನು ತೊಂದರೆ ಇಲ್ಲ